ಹಲೋ ಏನಪ್ಪ ಸಾವ್ಕಾರ ಗೌಡರೇ ಆರಾಮ್ ಇದಿರಾ ನಾವು ಹೀಗೆ ಮಾಮೂಲಿ ಚೆನ್ನಾಗೆ ಇದ್ದೀವಿ ಏನಿಲ್ಲ ನಮ್ಮ ಹೆಣ್ಣು ಮೊಮ್ಮಗಂದು ಒಂದು ನಾಮಕರಣ ಇದೆ ಬರೋ ತಿಂಗಳು ಏನಪ್ಪ ತಾವೆಲ್ಲ ಪತ್ನಿಯ ತಮ್ಮ ಪತ್ನಿಯ ಸಮೇತವಾಗಿ ನಮ್ಮ ಮನೆಗೆ ಬರ್ಬಕು ಅಂತಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತ ಇದೀನಿ ಹತ್ತು ಸಮಯ ಬಂದುಬಿಟ್ಟು ಹತ್ತು ಮೂವತ್ತೈದರಿಂದ ಹನ್ನೊಂದು ನಲ್ವತ್ತರ್ವರೆಗೆ ಇದೆ ನೋಡಿ ನಿಮ್ಮ ಸಕುಟುಂಬ ಸಪೇರ ಸಮೇತರಾಗಿ ಬನ್ರಿ ಇಲ್ಲ ಇಲ್ಲ ಇಲ್ಲ ನಮ್ಮ ಗ್ರಾಮದಲ್ಲಿ ಬಿಸ್ಲಳ್ಳಿ ಹದಿನೇಳನೇ ವಾರ್ಡು ನಮ್ಮ ಸ್ವಗೃಹದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿ ಕೊಂಡಿದ್ದೇವೆ ಮೊಮ್ಮೊಗನ ನಾಮಕರಣ ನೀವು ನಿಮ್ಮ ಮಕ್ಕಳು ನಿಮ್ಮ ಮಿಸಸ್ ಅವರು ಹಾಗೂ ಇನ್ನೂ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವ್ರನ್ನನು ಕರ್ಕಂಡು ಬಾ ಅಂತೇಳಿ ಮನವಿ ಮಾಡ್ತ ಇದ್ದೀನಿ ತಪ್ಪದೆ ಬರ್ಬೇಕು ಹ್ಞೂ ಎಲ್ಲ ಹೋಳಿಗೆ ಟೈಪ್ ಮಾಡ್ಸಿದ್ದೀನಿ ಹಾಂ ನಾವು ನಾಲ್ಕು ಐಟಮ್ ಸ್ವೀಟ್ ಮಾಡ್ಸಿದಿವಿ ರೀ

ಹಾಂ ಎಲ್ಲ ಆರಾಮ್ ಬನ್ನಿ ತಪ್ಪದೆ ಮಿಸ್ ಮಾಡಬೇಡಿ ಓಕೆ ಓಕೆ